ನನಗೆ ನನಗೆ ಯಾವ ಥರ ಅಂದು ಹೇಳ್ಲಿ ನನಗೆ ಪರ್ವತಗಳು ಬೀಚ್ಗಳು ನನಗೆ ತುಂಬ ಟ್ರಕ್ಕಿಂಗ್ ಮಾಡಕಂದ್ರೆ ತುಂಬ ಅಂದರೆ ತುಂಬ ಇಷ್ಟ ಐಕ್ ಮಾಡೋಕ್ಕೆ ಮತ್ತು ನನಗೆ ಗಾಡಿಗಳಲ್ಲಿ ಅಂದರೆ ಎಗ್ಸ್ಯಾಂಪಲ್ ಈಗ ಬೈಕು ಉದಾಹರಣೆ ಈಗ ಬೈಕು ಕಾರು ಕಾರು ಬೈಕು ಬಟ್ ಬೈಕ್ ಓಕೆ ಬೈಕಲ್ಲಿ ನಾನು ಹಿಂಗೇ ಪ್ಲೇಸು ಮತ್ತು ಈಗ ಚಿಕ್ಮಗ್ಳೂರು ಚಿಕ್ಕಮಗ್ಳೂರು ಅಲ್ಲಿ ಮುಳ್ಳಯನಗಿರಿ ಮುಳ್ಳಯನಗಿರಿ ಬೆಟ್ಟ ಅಲ್ಲಿ ಬೆಟ್ಟಕ್ಕೆ ಹೋಗ್ಬೇಕು ನಂಗೆ ಈ ಟ್ರೆಕ್ಕಿಂಗ್ ಮಾಡ್ಲನ್ ತುಂಬ ತುಂಬ ಇಷ್ಟ ಯಾಕೆ ಅಂತ ಹೇಳದ್ರೆ ಅಂದರೆ ಅಲ್ಲಿ ವೆದರ್ ಹಂಗಿರುತ್ತೆ ಅಂದರೆ ವೆದರ್ ಯಾವ್ದು ಯಾವ ಥರ ಎವಿ ಕೋಲ್ಡು ಮತ್ತು ಬೆಳ್ ಬೆಳ್ಗೆಯೇ ಬೈಕಲ್ಲಿ ಬೈಕಲ್ಲಿ ಹೋಗುವಂತದು ನನಗೆ ತುಂಬ ತುಂಬ ಇಷ್ಟ ಪರ್ವತಗಳನ್ನೆಲ್ಲ ನಡ್ಕೊಂಡು ಹತ್ತೋದ್ ಈಗ ಪರ್ವತಗಳು ಈಗ ಈಗ ಈಗ ನಾವು ಎಕ್ಸಾಂಪಲ್ ಯಾವ್ದಾದ್ರು ಒಂದು ಉದಾಹರಣೆ ಯಾವುದೋ ಒಂದು ಪರ್ವತ ಅನ್ಕೊಳ್ಳಿ ಸಕ್ಲೇಶಪುರ್ದಲ್ಲಿ ಬೆಟ್ಟದ ಭೈರವೇಶ್ವರ ಅಲ್ಲಿಗೆ ನಡ್ದ್ಕೊಂಡು ಹೋಗ್ಬೌದು ದೇವ್ಸ್ಥಾನ ತನಕ ಕಾರು ಬೈಕು ಇವುಗಳೂ ಹೋಗುತ್ತೆ ನನಗೆ ನಡ್ಕೊಂಡು ಹೋಗೋ ತುಂಬ ಇಷ್ಟ ಪರ್ವತಗಳಲ್ಲಿ ಒಂದು ಐದರಿಂದ ಆರು ಜನ ನನ್ನ ಸ್ನೇಹಿತರು ಇಲ್ಲ ಗೆಳೆಯರು ಯಾರಾದರೂ ಎಲ್ರ ಜೊತೆನು ನಡ್ಕೊಂಡು ಹೋಗ್ತಾ ಇದ್ದರೆ ಬೆಟ್ಟಗಳಲ್ಲಿ ನಮ್ಮ ಪಾಡು ನಮಗೆ ಬೆಟ್ಟಕ್ಕೆ ಈಗ ಯಾವ್ದಾದ್ರು ಒಂದು ಬೆಟ್ಟದ ಭೈರೇಶ್ವರ್ ಬೆಟ್ಟಕ್ಕೆ ಹೋಗ್ತಿದ್ದೀವಿ ಅಲ್ಲಿಗೆ ನಾವು ಬೈಕಲ್ಲಿ ಹೋಗಿ ಅಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ನಡ್ಕೊಂಡು ಹೋಗಿ ಅಲ್ಲಿಗೆ ನಮಿಗೆ ಬೇಕಾದಂತ ಐಟಮ್ ಈ ಬೇಕಾಗಿರೋ ಅಂಥ ಪದಾರ್ಥ ಅಂದರೆ ಬಟ್ಟೆ ಮತ್ತು ಅಲ್ಲಿ ತಿನ್ಕೊಂಡು ತಿನ್ನೋದಕ್ಕೆ ಚಕ್ಕುಲಿ ಕೋಡುಬಳೆ ಸ್ನ್ಯಾಕ್ಸ್ ಟೈಪು ಯಾವ್ದಾದ್ರು ಆಯ್ತು ತಗೊಂಡು ಒಂದು ಬ್ಯಾಗನ್ನ ತಕ್ಕೊಂಡು ಮೆಟ್ಲು ಹತ್ತಕ್ಕೆ ಸ್ಟಾಟ್ ಮಾಡ್ತೀವಲ್ಲ ಬೆಟ್ಟನ ಹತ್ತಕ್ಕೆ ಸ್ಟಾಟ್ ಮಾಡಿದಾಗ ನಾವು ನಮ್ಮ ಫ್ರೆಂಡ್ಸೆಲ್ಲ ಹಿಡ್ಕೊಂಡು ಒಂಥರ ಖುಷಿ ಖುಷಿಯಾಗಿ ಅವು ಏನೇನೋ ತರಲೆ ಮಾಡಿಕೊಂಡು ಏನೇನೋ ಮಾತಾಡಿಕೊಂಡು ಬೆಟ್ಟ ಹತ್ತಿ ಒಂದು ಅರ್ಧ ದೂರ ಬೆಟ್ಟ ಹತ್ ಆದಮೇಲೆ ಸುಸ್ತಾಯಿತು ಅಂತ ಹೇಳ್ಕೊಂಡು ನಗಾಡಿಕೊಂಡು ಕಾಮಿಡಿ ಮಾಡಿಕೊಂಡು ಚೆನ್ನಾಗಿರುತ್ತೆ ನನಗೆ ನೆಡ್ಕೊಂಡು ಹೋಗ್ಬೇಕು ಅಂತ ತುಂಬ ಆಸೆ ಇದೆ ಆದರೆ ಫ್ರೆಂಡ್ಸ್ ಎಲ್ಲ ಬರ್ ಸ್ನೇಹಿತರೆಲ್ಲ ಬರ್ತೀನಿ ಅಂತ ಹೇಳಿದಾರೆ ಇನ್ನೂ ಬರೋಂಗಿಲ್ಲ ಆದರೆ ಪರ್ವತಗಳನ್ನ ನನಗಂತೂ ನೋಡಕ್ಕೆ ಅಂದ್ರೆ ತುಂಬ ಅಂದ್ರೆ ತುಂಬ ಇಷ್ಟ ನನ್ನ ಫೇವ್ರೆಟ್ ಪ್ಲೇಸ್ ನನಗೆ ಇಷ್ಟವಾದ ಪ್ಲೇಸ್ ಬಂದ್ಬಿಟ್ಟು ನನಗೆ ಕೇದಾರನಾಥ ಮತ್ತು ಲಡಾಖ್ ಲಡಾಖಲ್ಲಿ ಬೈಕಲ್ಲಿ ಬೈಕ್ ಬೈಕು ರೈಡಿಂಗ್ ಅಂತ ಹೇಳ್ತಾರೆ ಲಡಾಖಲ್ಲಿ ನನ್ಗೆ ಬೈಕ್ ರೈಡಿಂಗ್ ಹೋಗ್ಬೇಕು ಅಂತಲೇ ಇಷ್ಟ ಮತ್ತು ಕೇದಾರನಾಥ ಕೇದಾರ್ನಾಥಿಗೆ ಹಿಮಾಚಲ ಪ್ರದೇಶ ಅಲ್ಲಿಗೆ ಹೋಗ್ಬೇಕು ಅಂತ ತುಂಬ ಅಂದ್ರೆ ತುಂಬ ಇಷ್ಟ ನಾನು ಅಲ್ಲಿಗೆ ಟ್ರೈನ್ ಬುಕ್ ಮಾಡಿದ್ದು ನನ್ನ ಫ್ರೆಂಡ್ಸಿಗೆ ಹೇಳಿದ್ದೀನಿ ಯಾಕೆ ಅಂದರೆ ಅಲ್ಲಿನ ವಾತಾವರಣ ಮತ್ತು ಅಲ್ಲಿ ಆ ಕೇದಾರನಾಥ ಟೆಂಪೆಲಿಗೆ ಹೋಗ್ಬೇಕು ಅಂದರೆ ಹದಿನೇಳು ಕಿಲೋಮೀಟರ್ ಟ್ರಕ್ಕಿ ಟ್ರಕ್ ಹೈಕ್ ಇರುತ್ತೆ ಅಲ್ಲಿಗೆ ನಾವು ಕುದುರೆ ಮೇಲೆ ಕೂಡ ಮಾಡ್ಬೋದು ಅಲ್ಲಿ ಕಾಸ್ಟ್ ಬೇರೆ ಇರುತ್ತೆ ಅಲ್ಲಿ ನಾವು ವೂ ಕೇದಾರ್ನಾಥಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಆದರೆ ಅಲ್ಲಿ ನಾನು ಏನು ಅನ್ಕೊಂಡಿದ್ದೀನಿ ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿ ಎನ್ ಥರ ಖುಷಿ ಖುಷಿಯಾಗಿ ಜಾಲಿಯಾಗಿ ಬೆಟ್ಟ ಹತ್ತಿಕೊಂಡು ಸುಸ್ತು ಮಾ ಸುಸ್ತಾಗಿ ಅವ್ರನ್ನ ಇವ್ರ ಕಾಲು ಎಳ್ಕೊಂಡು ಬರಬೇಕು ಅಂತ ತುಂಬ ಅಂದರೆ ತುಂಬ ಆಸೆ ಇದೆ ನನ್ ನನಗೆ ತುಂಬ ಎಲ್ಲ ಪ್ಲೇಸಸ್ ಇಷ್ಟ ಹಿಮಾಚಲ ಪ್ರದೇಶವೂ ಇಷ್ಟ ಪರ್ವತಗಳು ಇಷ್ಟ ಮತ್ತು ಈಗ ನಾವು ನಾನು ಸ್ಕಾ ಕಾಲೇಜಿಂದ ಟೂರ್ ಹೋಗಿದ್ವಿ ಟ್ರಿಯ ಅಂದ್ರೆ ಟ್ರಿಪ್ ಅಂತ ಹೇಳಿ ಹೋಗಿದ್ವಿ ಎಷ್ಟು ಐದು ದಿನ ಹೋಗಿದ್ವಿ ತಮಿಳ್ನಾಡಲ್ಲಿ ತಮಿಳ್ನಾಡು ಸೈಡು ಬಸ್ಸಲ್ಲಿ ಆ ಬಸ್ಸಲ್ಲಿ ಯ ಕರ್ಕೊಂಡು ಸರ್ಗಳು ಲೆಚ್ಚರ್ಸು ಸರ್ರು ಮತ್ತು ಟೀಚರ್ರು ಎಲ್ಲ ಕರ್ಕೊಂಡೋಗಿದ್ದರು ನಮಗೆ ಅಲ್ಲಿನ ಕನ್ಯಾಕುಮಾರಿಲಿ ಒಂದು ಧನುಶ್ಕೋಡಿ ಅಂತ್ಹೇಳಿಯೂ ನಮ್ಮ ಭಾರತ ಕಟ್ಟ ಅಂದ್ರೆ ಕಟ್ಟಕಡೆಯ ತುದಿ ಕೆಳಗಡೆ ಅಲ್ಲಿಗೆ ಹೋಗಿದ್ವಿ ಹಿಂದೂ ಮಹಾಸಾಗರ ಅರಬ್ಬೀ ಸಮುದ್ರ ಮತ್ತು ಹಿಂದೂ ಮಹಾಸಾಗರ ಅರಬ್ಬೀ ಸಮುದ್ರ ಇವೆಲ್ಲ ಒಂದೇ ಕೂಡುತ್ತೆ ಸಮುದ್ರಗಳು ಒಂದೇ ಕೂಡುತ್ತೆ ಮತ್ತು ಧನುಶ್ಕೋಡಿ ಅನ್ನೋದು ಅಂತ್ಯದ ನಮ್ಮ ಭಾರತದ ಅಂತ್ಯ ಅಂತ ಹೇಳಿ ಹೇಳ್ತಾರೆ ಅಲ್ಲಿಗೆ ಹೋಗಿದ್ವಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲಿಗೆ ನಮಗೆ ಏನು ಅನಿಸ್ತು ಅಂದರೆ ಫುಲ್ಲು ಬಿಸ್ಲು ಇತ್ತು ನಾವು ಹೋದಾಗ ಆ ಬಿಸಿಲು ಬೀಚು ಗೇಮ್ ಎಷ್ಟು ಆಟ ಆಡಿದ್ದೀವಿ ಅಂದರೆ ನೀರಲ್ಲಿ ಬಿದ್ದು ಬಿದ್ದು ಉರುಳಾಡಿ ಆಮೇಲೆ ಫೋ ನಮಗೆ ಫೋಟೋಗಳೆಲ್ಲ ತಕ್ಕೊಂಡು ಫೋಟೋಗಳೆಲ್ಲ ತಕ್ಕೊಂಡು ನಮ್ಮ ಸರ್ರನ್ನ ನಮ್ಮ ಮಿಸ್ ಮತ್ತು ಅಲ್ಲಿ ತಿನ್ನದಕ್ಕೆ ಏನಾದರೂ ಒಂದು ಎಲ್ಯಾದ್ರು ಟ್ರಿಪ್ ಹೋದಾಗ್ ಟ್ರಿಪ್ ತಿನ್ನಕ್ಕೆ ಇಡ್ಕೊಂಬಿಟ್ಟು ಹೋಗ್ತಿದ್ವಿ ನಾನು ಅಂತೂ ನಾವು ಅಲ್ಲಿಗೆ ಹೋಗಿ ಅಲ್ಲಿ ಈ ಕಡೆಗಿಂತ ಆ ಕಡೆ ಇನ್ನೂ ಕೆಲವೊಂದು ಐಟಮ್ ಈಗ ನಮ್ಮ ಕಡೆ ಮಾವಿನ್ಕಾಯಿ ಎಲ್ಲ ಸೀಸನ್ ಅದು ಅಲ್ಲಿ ಮಾವಿನ್ಕಾಯನ್ನು ಮತ್ತು ಕಲ್ಲಂಗಡಿ ಹಣ್ಣು ಕೂಡ ಒಂದು ಲೋಟಕ್ಕೆ ಹಾಕಿ ಇಟ್ಟು ಅದನ್ನೂ ಕೂಡ ದುಡ್ಡಿಗೆ ಮಾರ್ತಿದ್ದರು ಅದು ನಾನಂತೂ ಕಲ್ಲಂಗಡಿ ಹಣ್ಣು ಮಾವಿನಕಾಯಿ ಮತ್ತು ಸೌತೆಕಾಯಿ ಮೂರನ್ನೂ ತಿಂದಿದ್ದು ಜಾಸ್ತಿ ಆಂ ತಿಂದಿದ್ದು ಜಾಸ್ತಿ ಅಲ್ಲಿ ಅರಬ್ಬೀ ಸಮುದ್ರದಲ್ಲಿ ಎಂಜಯ್ಮೆಂಟ್ ಮಾಡೋ ಅಂಥ ಪ್ಲೇಸು ಖುಷ್ಯಾಗಿ ಇರ್ಬೌದು ಫ್ರೆಂಡ್ಸ್ಗಳೆಲ್ಲ ಖುಷ್ಯಾಗಿ ಇದ್ದೆವು ಕೂಡ ನಾವು ಅಲ್ಲಿ ನಾವು ಮತ್ತು ಅಲ್ಲಿ ಅದು ಮುಗಿಸ್ಕೊಂಡು ಕನ್ಯಾಕುಮಾರಿ ಹೋಗಿದ್ವಿ ಕನ್ಯಾಕುಮಾರಿ ಹೋದಾಗ ಅಲ್ಲೂ ಕೂಡ ಬೀಚ್ ಇದೆಯಲ್ಲ ಅಂದರೆ ಕನ್ಯಾಕುಮಾರಿಯಿಂದ ಸ್ವಲ್ಪ ದೂರ ಅಂದರೆ ಅದು ಶಿಪ್ಪಲ್ಲಿ ಹೋಗೋ ಅಂಥದ್ದು ಅಂದರೆ ಸಣ್ಣ ಸಣ್ಣ ದೋಣಿಗಳು ಅಂತ್ಹೇಳಲ್ಲ ಹಡಗು ಟೈಪ್ ಸಣ್ಣ ಸಣ್ಣ ಹಡಗುಗುಳ್ ಇರುತ್ತಲ್ಲ ಅದರಿಂದ ಕನ್ಯಾಕುಮಾರಿಯಿಂದ ಸ್ವಲ್ಪ ದೂರ ಹೋದ್ರೆ ಸ್ವಾಮಿ ವಿವೇಕಾನಂದರ ಸ್ಟ್ಯಾಚು ಇದೆ ಅಂತೆ ಅಂದರೆ ಅಲ್ಲಿ ನಾವು ಧ್ಯಾನ ಮಾಡಬೇಕು ಅಂತ ಹೇಳಿದ್ರು ಅಲ್ಲಿ ನೀರು ಒಳ್ಗಡೆಯೇ ಹೋಬೇಕು ನೀರಲ್ಲಿ ಹಡಗು ಅಲ್ಲಿ ಹೋಗ್ತಿರ್ಬೇಕಾರೆ ಏನೋ ಒಂಥರ ಖುಷಿ ಅದು ಅಲೆಗಳು ಬಂದಾಗ ಹಡ್ಗುಗುಳು ಏರಿಳಿತಗಳು ಆಗುತ್ತೆ ಅಂದರೆ ಯಾವ ಥರ ಅಂದರೆ ಈಗ ಅಲೆಗಳು ಬಂತು ಅಂದರೆ ಒಂದು ಸಲ ಹಿಂಗೆ ಹಡ್ಗು ಈಗ ಅಪ್ ಹತ್ತಿ ಇಳಿಯೋ ಥರ ಫೀಲ್ ಆಗುತ್ತೆ ಅವಾಗ ಅಪ್ ಹತ್ತಿ ಇಳಿಬೇಕಾದ್ರೆ ಫುಲ್ಲು ಎಲ್ಲ ಕಿರುಚಿಕೊಂಡು ಈ ಚೆನ್ನಾಗಿತ್ತು ಕಿರುಚಿಕೊಂಡು ಓಡಾಡಿಕೊಂಡು ಖುಷಿ ಖುಷ್ಯಾಗಿ ಇದ್ವಿ ನಾನು ಅಂತೂ ಎವಿ ಖುಷ್ಯಾಗಿ ಇದ್ದೆ ಕಾಲೇಜ್ ಟ್ರಿಪ್ಪಲ್ಲಿ ಅಷ್ಟು ಕೂಡ ಚೆನ್ನಾಗಿತ್ತು ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗಿದ್ದು ಬೀಚು ಆ ಬೀಚಲ್ಲಿ ನಾವು ಎಷ್ಟು ಸಲ ಅವ್ ಯಾರ್ಯಾರ ಕಾಲು ಎಳ್ಕೊಂಡು ದಬ ದಬ ಅಂತ ಎತ್ತಿ ಹಾಕ್ತಿದ್ವಿ ಆ ಥರ ಚೆನ್ನಾಗಿತ್ತು ಅದನ್ನ ಬಿಟ್ಟರೆ ನಾನು ಈಗ ರೀಸೆಂಟಾಗಿ ಪಿ ಯು ಮೇಲೆ ಪಿ ಯು ಅಲ್ಲೇ ಎರ್ ನಮ್ಮ ಫ್ರೆಂಡ್ಸ್ ಜೊತೆ ನಾವು ನಮ್ಮ ಫ್ರೆಂಡ್ಸ್ ಹೋಗಿದ್ವಿ ಈ ಬೆಟ್ಟದ ಭೈರವೇಶ್ವರ ದೇವಸ್ಥಾನಕ್ಕೆ ಬೆಟ್ಟದ ಭೈರವೇಶ್ವರ ದೇವಸ್ಥಾನದಲ್ಲಿ ನನಿಗೆ ಏನು ಇಷ್ಟ ಆಯಿತು ಅಂದರೆ ನನಗೆ ನಾವು ಹೋಗಿದ್ದು ಗಾಡಿ ಆದ್ದರಿಂದ ಗಾಡೀಲಿ ಬೆಟ್ಟದ ತನ್ಕವೇ ಗಾಡಿಯೇ ಹೋಗಿತ್ತು ಅಲ್ಲಿನ ನನಗೆ ವಾತಾವರಣ ಫುಲ್ಲು ಅಂದರೆ ಸುತ್ತಲೂ ಕೂಡ ಹಸ್ರ್ ಇತ್ತು ಮತ್ತು ಬೆಳಿಗ್ಗೆನೇ ಹೋಗಿದ್ವಿ ನಾವು ಎಯ್ಟ್ ಓ ಕ್ಲಾಕಿಗೆ ಏನೋ ಎಯ್ಟ್ ಎಂಟು ಗಂಟೆ ಹಿಂಗ್ ಹೋಗಿದ್ವಿ ಎಂಟು ಗಂಟೆಗೆ ಹೋದಾಗ ಅಲ್ಲಿ ನನಗೆ ವಾತ್ ಇದು ವಾತಾವರಣ ಹೆಂಗಿತ್ತು ಅಂದರೆ ಫುಲ್ಲು ಇಬ್ಬನಿ ಇಬ್ಬನಿ ಟೈಂಪ್ ಬಿದ್ದಿತ್ತು ಇಬ್ಬನಿ ಇಬ್ಬನಿ ಬೀಳುತ್ತಲ್ಲ ಅಂದರೆ ಮೋಡ ಅಂದರೆ ರೋಡೇ ಅದು ದಾರಿಯೇ ಕಾಣೋಲ್ಲ ರೋಡು ರೋಡ್ ದಾರಿಯೇ ಕಾಣಲ್ಲ ನಮಗೆ ಆ ಥರ ಇಬ್ಬನಿ ಬಿದ್ದಿತ್ತು ನಾವು ಬೈಕಲೆಲ್ಲ ಫುಲ್ಲು ವಾತಾವರಣ ಬೇರೆ ಕೋಲ್ಡ್ ಆಗಿತ್ತು ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತ ಜೀ ಒಳ್ಳೊಳ್ಳೆಯ ಬಟ್ಟೆ ಹಾಕೊಂಡು ಫೋಟ ಶೂಟ್ ಮಾಡಬೇಕು ಅಂದರೆ ಅಂದರೆ ಫೋಟೋಗಳ್ನ ತಕ್ಕೋಬೇಕು ಅಂತೇಳಿ ಹೋಗಿದ್ವಿ ಆದರೆ ಅಲ್ಲಿ ನೋಡಿದ್ರೆ ಬೆಚ್ಚಗ್ ಹೋಬೇಕಾಯ್ತು ಕಣಪ್ಪ ಅಲ್ಲಿ ಸ್ವೆಟರ್ಗಳ್ನೆಲ್ಲ ಹಾಕೊಂಡಿ ಅಂತ ಅನ್ನಿಸ್ತು ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಬೆಟ್ಟದ ಭೈರವೇಶ್ವರ್ನ ಕೂಡ ಮತ್ತು ನಾವು ರೀಸೆಂಟಾಗಿ ಇನ್ನೆಲ್ಲಿ ನಾವು ಈಗ ಇತ್ತೀಚಿಗೆ ದಿನಗಳಲ್ಲಿ ನಾನು ಎಲ್ಲೂ ಟ್ರಿಪ್ ಹೋಗಿಲ್ಲ ಬಟ್ ನನಗೆ ತುಂಬ ಇಷ್ಟ ಆಗಿರೋದು ಅಂದರೆ ಮುಳ್ಳಯ್ಯನಗಿರಿ ಬೆಟ್ಟ ಮತ್ತು ಯಾಣ ಹೋಗ್ಬೇಕು ಅಂತ ತುಂಬ ಇಷ್ಟ ಯಾಕೆ ಅಂದರೆ ಆ ಪ್ಲೇಸ್ಗಳೇ ಚಂದ ನೋಡೋದಕ್ಕೆ ಬೆಳ್ ಬೆಳ್ಗೆಯೇ ಸೂರ್ಯೋದಯ ಆಗ್ತಿರ್ಬೇಕಾದರೆ ಎಷ್ಟು ಚೆನ್ನಾಗಿರುತ್ತೆ ನಮಗೇ ಅನಿಸುತ್ತೆ ಇಂಥ ಅದ್ಬುತ ಆದ ಪ್ಲೇಸ್ಗಳನ್ನ ನಾವು ನೋಡಕ್ಕೆ ಬಂದೆವಲ್ಲ ಅಂತೇಳಿ ನಮಿಗೆ ಖುಷಿ ಆಗುತ್ತೆ ಆ ಪ್ಲೇಸ್ಗಳಲ್ಲಿ ನಾವು ಎಷ್ಟು ಖುಷಿಯಾಗಿ ಇರ್ತೀವಿ ಅಂದರೆ ವಾ ಈಗ ಸೂರ್ಯಾಸ್ತ ಆಯಿತು ಈಗ ಸೂರ್ಯನು ಉದಯಿಸ್ತಾ ಇದ್ದಾನೆ ಅಂತ ಅನ್ಕೊಂಡರೆ ಈಗ ಸೂರ್ಯ ಉದಯಿಸಬೇಕಾದ್ರೆ ನಮ್ಗೆ ಎಷ್ಟು ಖುಷಿಯಾಗುದಂದರೆ ದಾನ್ನು ಈಗ ಈಗಿನ್ ಇದರಲ್ಲಿ ಹೆಂಗ್ ಹೇಳ್ತಾರ್ ಅಂದರೆ ಸಿಗಾಸ್ ಯಾರೂ ಕೂಡ ಸೂರ್ಯೋದಯ ಆಗೋದ್ನು ನೋಡಲ್ಲ ಮುಳ್ಗೋದು ನೋಡಲ್ಲ ಏಕೆ ಅಂದರೆ ಬೆಳಗ್ಗೆ ಹೊತ್ ಎದ್ದು ಎಂಟು ಗಂಟೆಗೆ ಹೇಳ್ತಾರೆ ಅಷ್ಟ್ರಲ್ಲಿ ಸೂರ್ಯ ಹುಟ್ಟಿರ್ತಾನೆ ಅಲ್ಲಿ ನೋಡೋ ಒಂದು ಕ್ಷಣಗಳನ್ನು ಕಳ್ಕೊಂಡಿರ್ತಾರೆ ನನಗೆ ಬೆಟ್ನ್ ಈಗ ಪರ್ವತಗಳು ಬೆಟ್ಟಗಳು ಮತ್ತು ಕಾಡುಗಳು ಅಲ್ಲೆಲ್ಲ ಸುತ್ತಕ್ಕೆ ತುಂಬ ಇಷ್ಟ ಕಾಡುಗಳಂತೆ ಹೋಲಸ್ಕಂಡ್ರೆ ಕಾಡ್ಗಳಲ್ಲಿ ಹಲವಾರು ಥರ ಪ್ರಾಣಿಗಳು ಇರ್ತವೆ ಮತ್ತು ಅಲ್ಲಿನ ನೀಲಗಿರಿ ಮರಗಳು ತುಂಬ ಜಾಸ್ತಿ ಇರ್ತವೆ ನನಗೆ ಕಾಡುಗಳಲ್ಲಿ ನೀಲಗಿರಿ ಮರಗಳು ಒನ್ನಂದ್ಸ್ ಮರಗಳು ಒಂದೊಂದು ಏನು ಅಂತಾರೆ ಅಂದರೆ ಒಂದೊಂದು ಮರಗಳು ಒಂದೊಂದು ಆಕರ್ಷಣೆ ಆಗಿರುತ್ತೆ ಅಂದರೆ ಈಗ ಒಂದೊಂದು ಮರಗಳಲ್ಲಿ ಒ ಎಲೆಗಿಂತಲೂ ಜಾಸ್ತಿ ಒಂದೊಂದು ಹೂಗಳು ಇರ್ತವೆ ಓ ಈಗ ಸ್ಪಟಿಕದ ಹೂವು ಅಂತೇನೋ ಬರುತ್ತೆ ಆ ಹೂವು ತುಂಬ ಜಾಸ್ತಿ ಈಗ ಆ ಹೂಗುಳ್ನ ನೋಡಕ್ಕೆ ಹೋಗೋದು ಮತ್ತು ಒಂದೊಂದು ರೀತಿ ಒಂದೊಂದು ಥರ ಮರ್ಗಳು ಇರ್ತವೆ ನೀಲಗಿರಿ ಮರ ಸ್ಮೆಲ್ಲು ಕಾಡುಗಳಲ್ಲಿ ಎಷ್ಟು ಚನಾಗ್ ನನಗೆ ನೀಲ್ಗಿರೀಸ್ ಮರ ಸ್ಮೆಲ್ ತುಂಬ ಅಂದರೆ ತುಂಬ ಇಷ್ಟ ಆ ಥರ ನೀಲಗಿರಿ ಮರಗಳು ಹಲವಾರು ಮರಗಳು ನೋಡಿರ್ತೀವಿ ನೋಡಿ ನೋಡಿರ್ತೀವಿ ನಾವು ಇನ್ನೂ ಕೆಲ್ವು ಮರಗಳ್ನ್ ನೋಡಿರಲ್ಲ ಅದನ್ನ ನಾವು ನೋಡ್ಬೋದು ಮತ್ತು ಕಾಡುಗಳಲ್ಲಿ ಎಂಜಾಯ್ಮೆಂಟ್ ಮಾಡೋದ್ಕಿಂತ ಜಾಸ್ತಿ ಆ ಸುತ್ತೋದೇ ಆಗುತ್ತೆ ಎಲ್ಲಿಂದ ಹೋಗ್ ಎಲ್ಲಿಂದ ಬರ್ತೀವಿ ಅಂತ ಗೊತ್ತಾಗಲ್ಲ ಕಾಡ್ಗಳು ಮಧ್ಯೆ ಒಂದೊಂದು ನದಿಗಳು ಹರಿತಾ ಇದ್ದರೆ ನೋಡಕ್ಕೆ ಚಂದ ಅಂದರೆ ಚಂದ ಆಗಿರುತ್ತೆ ನನಗೆ ಅಂಥ ನದಿಗಳನ್ನ ನೋಡಕ್ಕೆ ತುಂಬ ಇಷ್ಟವೂ ಕೂಡ ಆ ನದಿಗಳ್ನ ನೋಡ್ತಾ ಇದ್ದರೆ ವಾವ್ ಇಷ್ಟು ಚೆನ್ನಾಗಿ ಇಷ್ಟೊಂದು ಚೆನ್ನಾಗಿದ್ಯಾ ಈ ಪ್ಲೇಸು ಯಾವ ರೀತಿ ಅಂದರೆ ಈಗಿನ ಆ ಪರ್ವತಗಳು ಅಂತ ಹೋಲಸ್ಕಂಡ್ರೆ ಅಲ್ಲಿ ಜಾಸ್ತಿ ಗಲೀಜೂ ಇರಲ್ಲ ಅಂದರೆ ಫುಲ್ಲು ಕ್ಲೀನಾಗಿ ಇಟ್ಕೊಂಡಿತ್ತನನ್ ನಾವ್ಗುಳು ಹೋಗೋತ್ತನೆ ಇನ್ನು ತಿಂದು ತಿಂದು ಎಸಿತಿವಿ ಅಷ್ಟೇ ಬಿಟ್ಟರೆ ಗಲೀಜು ಅಂತ ಏನೂ ಮಾಡೋಕ್ಕಾಗಲ್ಲ ಒಟ್ಟು ಚೆನ್ನಾಗಿರುತ್ತೆ ಪ್ಲೇಸಸ್ಗಳು ಅದನ್ನ ಬಿಟ್ಟರೆ ನಾವು ಇನ್ನೂ ಪ್ಲೇಸಸ್ಗಳ್ನ ನೋಡಿಕೊಂಡರೆ ಆಲ್ಮ ನನಿಗೆ ಗೊತ್ತಿರೋ ಅಂಥ ಪ್ಲೇಸಸ್ ಎಲ್ಲ ಪ್ಲೇಸಸಲ್ಲೂ ಕೂಡ ನಾನು ಅಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ದೀನಿ ನನಗೆ ಇಷ್ಟ ಆಗಿರೋದು ಅಂದರೆ ಬೆಟ್ಟದ ಭೈರವೇಶ್ವರ ಮತ್ತು ಮುಳ್ಳಯ್ಯನಗಿರಿ ಬೆಟ್ಟ ಬೀಚ್ಗಳನ್ನು ಹೋಗಿದ್ದೀವಿ ನಾವು ಅರಬ್ಬೀ ಸಮುದ್ರ ಎಲ್ಲ ಬಟ್ ಆದರೆ ಯಾವ ಥರ ಹೇಳ್ಲಿ ಅಂದರೆ ಬೀಚ್ಗಳಿಗಿಂತಲೂ ಜಾಸ್ತಿ ನನಗೆ ಪರ್ವತಗಳು ಬೆಟ್ಟಗಳೇ ತುಂಬ ಇಷ್ಟ ಏಕೆಂದರೆ ಅಲ್ಲಿ ಟ್ರಕ್ಕಿಂಗ್ ಹೋಗದೆನೇ ಖುಷಿ ಅಂದರೆ ಖುಷಿಯಾಗಿರುತ್ತೆ ಜಾಲಿಯಾಗಿರುತ್ತೆ ಎಲ್ಲಂದರೆ ಎಲ್ಲಿ ಯಾವ ಕಡೆ ನೋಡಿದ್ರೂ ಫುಲ್ ಹಚ್ಚ ಗ್ರೀನ್ ಕಲರ್ ನನಗಂತು ತುಂಬ ಅಂದರೆ ತುಂಬ ಇಷ್ಟ ನಿಮಗೂ ಕೂಡ ಇಷ್ಟ ಆಗುತ್ತೆ ಎಲ್ಲರಿಗೂ ಇಷ್ಟ ಅಂದರೆ ಪರ್ವತಗಳು ಯಾರಿಗೆ ಇಷ್ಟ ಇರಲ್ಲ ಇಷ್ಟು ಹೇಳ್ತಾ ಹೇಳ್ಬಿಟ್ಟು ನಾನು ಇನ್ನು ಸ್ಟಾಪ್ ಮಾಡ್ತೀನಿ